ಹಲೋ ಸರ್ ನಮಸ್ತೆ ಅದೇ ಸೋಮಶೇಖರ ಅಂತನೇ ಇದು ಎಲೆಕ್ಟ್ರಿಷಿಯನ್ ಹಾಂ ನಮ್ಮ ಹುಡುಗಿ ನಿಮ್ಮ ನಂಬರ್ ಕೊಟ್ರು ಹಾಂ ಸ್ವಲ್ಪ ನಮ್ಮ ಮನೆಲ್ಲಿ ರೆನೊವೇಷನ್ ಮಾಡಿಸ್ಬೇಕಾಗಿತ್ತು ಅದರಿಂದ ಒಂದು ಸ್ವಲ್ಪ ಎಲೆಟ್ರಿಕ್ದು ವಯರ್ಸಯೆಲ್ಲ ಚೇಂಜ್ ಮಾಡಿಸ್ಬೇಕಾಗಿತ್ತು ಸ್ವಲ್ಪ ಬರ್ತೀರಾ ಸರ್ ನೀವು ಮನೆಗೆ ಇಲ್ಲೆ ಸರ್ ಹತ್ರದಲ್ಲಿ ಇಂಥ ಒಂದು ಟು ಕಿಲೋ ಮೀಟರ್ಸ್ ಆಗುತ್ತೆ ಒಂದ ಇಲ್ಲೇ ಬದೇಹಳ್ಳಿ ಅಂದ್ಬಿಟ್ಟು ಆ ಹಾಂ ಹಾಂ ಹತ್ರದಲ್ಲಿ ಇದೀವಿ ಮನೆಯಿಂದ ಹಳೆ ಮನೆಯಿದು ಹಳೆ ಮನೆನ್ನ ಮತ್ತೆ ಹೊಸದಾಗಿ ರೆಡಿ ಮಾಡಿಸ್ತಾ ಇದ್ದೀವಿ ಆದರೆ ವಯರ್ಗಳೆಲ್ಲ ಆಲ್ರೆಡಿ ಇದೆ ಅದನ್ನು ಮತ್ತು ಅದೆ ಕೆಲವೊಮ್ಮೆ ಒಂದೊಂದು ಸರಿ ಅದು ಕರೆಂಟ್ ಶಾಕ್ ಹೊಡಿತ್ತೆ ಅದರಿಂದ ನನಗೆ ಭಯ ಸ್ವಿಚ್ಗಳನ್ನ ಮಕ್ಳು ತೇವದ ಕೈಯಲ್ಲಿ ಹೋಗಿ ಮುಟ್ಬಿಡ್ತವೆ ಅದರಿಂದ ನಮಗೆ ಭಯವಿದೆ ಮನೆಲ್ಲಿ ಸಣ್ಣ ಮಕ್ಳು ಜಾಸ್ತಿ ಅದೇ ಮಕ್ಳಿಗೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರಿಂದ ಮತ್ತೆ ಪೂರ್ತಿ ವಯರೇ ಚೇಂಜ್ ಮಾಡಿಸ್ಬೇಕಾಗುತ್ತ ಇಲ್ಲ ಮಧ್ಯ ಮಧ್ಯ ಎಲ್ಲರು ಎಲ್ಲೆ ಅಗತ್ಯವಿದೆ ಅಲ್ಲಿ ಚೇಂಜ್ ಮಾಡೋಕಾಗುತ್ತಾ ಒಂದು ಚೂರು ಬನ್ನಿ ಆಮೇಲೆ ಮಿಟ್ರ್ ಬೊ ಮೀಟ್ರು ಚೇಂಜ್ ಮಾಡಿಸ್ಬೇಕಾಗುತ್ತೆ ಅನ್ಸುತ್ತೆ ಒಂದು ಸ್ವಲ್ಪ

ಮನೆ ಒಂದು ಟೆನ್ ಇಯ ಫಿಫ್ಟೀನ್ ಇಯರ್ಸ್ ಆಗಿದೆ ಸರ್

ಈಗ ಅಂತೂ ರೇಟ್ ಜಾಸ್ತಿಯಿದೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಪೂರ್ತಿಯೇ ಚೇಂಜ್ ಮಾಡಬೇಕು ಎಂದರೆ

ಬಟ್ ನೋಡಿ ನಾವು ನಿಮ್ಮನೆ ತಗೊಂಡೀವಿ ಯಾಕೆ ಗೊತ್ತ ನೀವು ಒಳ್ಳೇ ಕೆಲಸ್ಗಾರ್ರು ಅಂದ್ರು ಜೊತೆಗೆ ಜಾಸ್ತಿ ರೇಟ್ ಹಾಕೊಳೊಲ್ಲ ಅವರ ಲೇಬರ್ ಚಾರ್ಜು ಕಡ್ಮೆಯೇ ಮಾಡ್ಕೋತಾರೆ ಅಂದರು ಅದ್ಕೊಸ್ಕರ ನಾವು ನಿಮ್ಮನ್ನು ಕರೆದಿದ್ದೀವಿ ಆದ್ರಿಂದ ನೀವು ಬೇಕಾರೆ ಲೇಬರ್ ಚಾರ್ಜು ಅಂದರು ನಮಗೆ ಖುಷಿಯೇ ನಿಮಗೆ ಕೊಡ್ತೀವಿ ಬಿಡಿ ಅದಂದ್ರೆ ಸಿಟ್ಟಪ್ಪ ಹಾಗಂದೆ ನಿಮ್ಮ ನಿಮ್ಮ ಅಪ್ಲಿಕೇಬಲ್ ಕೊಡ್ದೇ ಇರೋಲ್ಲ ಸುಮ್ನೆ ಹೇಳಿದೆ ಇವ್ರು ಯಾಕೆಂದ್ರೆ ನಮ್ಮ ಕಂಡೀಷನ್ನುವೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ದು ಲೇಬರ್ ಚಾರ್ಜ್ನ ಕಡ್ಮೆ ಮಾಡ್ಕೊಳ್ಳಿ ಬಂದು ನಮ್ಮ ಮನೆ ಕೆಲಸನ ಮುಗಿಸಿ ನಾವು ಇನ್ನೊಬ್ರಿಗೆ ಖುಷಿ ಆಗತ್ತೆ ನಮಗೆ ಖುಷಿಯಾದರೆ ಆಮೇಲೆ ಕೆಲಸ ವರ್ತ್ ಆಗಿದ್ರೆ ನಾವು ಒಂದು ಅಷ್ಟು ಜನಕ್ಕೆ ಹೇಳ್ತೀವಿ ಹಾಗೆ ಎಲ್ಲ ನಿಮ್ಮನ್ನು ಹುಡುಕ್ಕೊಂಡು ನಿಮ್ಮ ಮನೆಗೆ ಬರಬೇಕು ಆ ರೀತಿ ನಾವು ಮಾಡ್ತೀವಿ ನಿಮಗೆ ಕೆಲಸ ಕೈ ತುಂಬ ಸಿಕ್ಬೇಕು ಆ ರೀತಿ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಬಂದು ನಂಗೆ ಚೆನ್ನಾಗಿ ಕೆಲಸವನ್ನು ಮಾಡ್ಕೊಡಿ ಸರಿಯಾ ಆಯ್ತು ಕೊಡಿ ಆದಂಗೆ ನಮ್ಮ ಮಕ್ಳೆಲ್ಲ ನಿಮ್ಮ ಹೆಸರನ್ನೇ ನಮ್ಮ ಮಕ್ಳು ಆಮೇಲೆ ಅಕ್ಕ ಪಕ್ದವರೆಲ್ಲ ನಿಮ್ಮ ಹೆಸರು ಹೇಳ್ತಾವ್ರೆ ಆದ್ರಿಂದ ನಾವು ನಿಮ್ಮನ್ನೇ ಕರೀತಾ ಇದ್ದೀವಿ ಅಷ್ಟೇ ಹಾಂ ಬನ್ನಿ ನಾವಾ ಒಂದು ನಾಳೆ ಫ್ರಿಯಾಗಿ ಇರ್ತೀವಿ ಒಂದು ಹತ್ತು ಗಂಟೆ ಒಳಗೆ ಬಂದುಬಿಡಿ ಸರ್ ನೀವು ಯಾಕೆಂದ್ರೆ ನಾವು ಹತ್ತು ಗಂಟೆ ಮೇಲೆ ಹೊರಗಡೆ ಹೊಂಟು ಹೋಗ್ತೀವಿ ಹಾಂ ಖಂಡಿತಾ ಬನ್ನಿ ಹಾಂ

ಆಯ್ತು ಆಯ್ತು ಓಕೆ ಸರ್ ಓಕೆ ಸ